ಈಗ ಒನ್ ವೀಕಲ್ಲಿ ಏನಾಗಿತ್ತು ಅಂತಂದ್ರೆ ನಾನು ಪಾಯಸ ಮಾಡಿಬಿಟ್ಟಿದ್ದೆ ಅಂದರೆ ಶಾವ್ಗೆ ಪಾಯಸ ಹಾಲಾಕ್ಬಿಟ್ಟು ಮಾಡ್ತಾರಲ್ಲ ಆ ಪಾಯಸ ಮಾಡಿದ್ದೆ ದಿನಾ ಮಾಡ್ತಿದ್ದೆ ನಾನು ಅಂದರೆ ನನ್ನ ನನ್ನ ಮಗಳಿಗೆ ತುಂಬ ಇಷ್ಟ ಅದು ಪಾಯಸ ನನ್ನ ಮಗಳಿಗೆ ನನ್ನ ಮಗನಿಗೆ ಹಸ್ಬೆಂಡಿಗೆ ತುಂಬ ಇಷ್ಟ ಆ ಪಾಯ್ಸ ನಾನು ಮಾಡ್ತಾ ಇದ್ದೆ ಅಂದರೆ ಒಂದುವಾರ ಮತ್ತು ಟು ಡೇಸ್ ನನ್ನ ಮಕ್ಕಳು ಯಾವಾಗ ಕೇಳ್ತಾರೋ ಅವಾಗ ನನ್ನ ಹಸ್ಬೆಂಡ್ ಯಾವಾಗ ಕೊಳ್ತಾರೋ ಅವಾಗ ಮಾಡ್ತಿದ್ದೆ ನಾನು ಇಲ್ಲ ಅಂತಲ್ಲ ಅಮೇಲೆ ಒಂದು ದಿನ ಏನಾಗ್ಬುಡ್ತು ಹಿಂಗೆ ಯಾರೋ ಗೆಸ್ಟ್ ಬಂದಿದ್ರು ಆ ಗೆಸ್ಟ್ ಬಂದಾಗ ಪಾಯ್ಸ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಣ ಅಂತ ಇಟ್ಬಿಟ್ಟೆ ಸಕ್ಕರೆ ಹಾಕಿದ್ದೆ ದಿನ ಹಾಕೋಂಥ ಹಾಕಿದ್ದೆ ಅಂದರೆ ಅವರು ಏನಾಯಿತು ಗೊತ್ತಾ ಲಾಸ್ಟ್ ಜಾಸ್ತಿ ನಾನು ನಮ್ಮಮನೆಲ್ಲಿ ಫೈವ್ ಮೆಂಬರ್ಸಿಗೆ ಮಾಡ್ತಿದ್ದೆ ಅವರು ಟೆನ್ ಮೆಂಬರ್ಸ್ ಫಿಫ್ಟೀನ್ ಮೆಂಬರ್ಸ್ ಬಂದುಬಿಟ್ರು ಆಮೇಲೆ ಎಲ್ಲ ಹದ್ವಾಗೆ ಹಾಕ್ತಾ ಇದ್ದೇ ಆಮೇಲೆ ಹಾಕ್ತಾ ಇದ್ಬಿಟ್ಟಿದ್ದೆ ಸಕ್ರೆ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಅದು ಸಕ್ಕರೆ ಕಡಿಮೆ ಆಯಿತು ಏನೋ ಟೆನ್ಷನಲ್ಲಿ ಏನು ಹಾಕಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ ಇದುಮಾಡ್ಬಿಟ್ಟೆ ಆಮೇಲೆ ಎಲ್ಲ ಸಕ್ಕರೆ ಹಾಕಿ ಎಲ್ಲ ಒಂದು ಹದ ಮಾಡಿದೆ ಅದರಲ್ಲಿ ಮತ್ತು ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೋದನ್ನ ಮರೆತ್ಬಿಟ್ಟೆ ಮತ್ತು ಅದನ್ನೆಲ್ಲ ಹಾಕಿ ಮಾಡ್ದೆ ಆದ್ರು ಇನ್ನು ಏನೋ ಸಾಲ್ಟೇಜು ಅನ್ನಿಸ್ತು ಆಮೇಲೆ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಏನುಮಾಡೋದು ಏನುಮಾಡೋದು ಏನು ಮರೆತಿದ್ದಿನಿ ಟೆಂಕ್ಷನಿಗೆ ನಾನು ಏನು ಮರೆತಿದ್ದಿನಿ ಅಂತಾ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಹಾಕಿ ನೆನ್ಪು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಏಲಕ್ಕಿ ಪೌಡ್ರ್ ಹಾಕೋದ್ನೆ ಮರೆತ್ಬಿಟ್ಟಿದ್ದಿನಿ ನಾನು ಏಲಕ್ಕಿ ಪೌಡ್ರ್ ಹಾಕೋದ್ನೇ ಮರೆತ್ಬಿಟ್ಟಿದ್ದಿನಿ ಏಲಕ್ಕಿ ಪೌಡ್ರ್ ಹಾಕಿದೆ ಆವಾಗೊಂದು ಸ್ವಲ್ಪ ಹದಕ್ ಬಂತು ಪಾಯಸ ಹದಕ್ ಬಂತು ಬಂದಿದ್ದ ತಕ್ಷಣ ಇನ್ನು ಒಂದು ಸ್ವಲ್ಪ ಟೇಸ್ಟ್ ಏನೋ ಕಡಿಮೆ ಆಯ್ತಲ್ಲ ಏನು ಏನು ಅಂತ ಯೋಚನೆ ಮಾಡಿದೆ ಆವಾಗ ನೆನ್ಪು ಆಯಿತು ನನಗೆ ಬಾದಾಮಿ ಪೌಡ್ರ್ ಹಾಕೋದನ್ನ ಮರೆತೆ ಬಾದಾಮಿ ಪೌಡ್ರ್ ಹಾಕಿ ಒಂದು ಹದ ಮಾಡಿ ಚೆನ್ನಾಗಿ ಅದನ್ನೆಲ್ಲ ಇದು ಮಾಡಿ ಚೆನ್ನಾಗಿ ಪಾಯಸ ಸ್ ಚೆನ್ನಾಗಿ ಬಂತು ಅವಾಗ ಆಗ ನನಗೆ ತುಂಬಾ ಖುಷಿ ಆಯಿತು ಅಯ್ಯೋ ಏನಾಗ್ಬಿಡ್ತು ನಾನು ಗೆಸ್ಟ್ ಬರೋ ಟೈಮಲ್ಲಿ ಈ ಥರ ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ಬಿಡ್ತು ನನಗೆ ಅವಾಗ ಓ ಅವಾಗ ನನಗೆ ತುಂಬಾ ಆ ಪಾಯಸ ಹದ ಇದುಮಾಡೋದ್ರಿಂದ ನನಗ್ ತುಂಬಾ ಖುಷಿ ಆಯಿತು ಆಮೇಲೆ ಬಂದು ಗೆಸ್ಟುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ರು ಗ ಖುಷಿ ಪಡ್ತಿದ್ರು ಅಷ್ಟು ಚೆನ್ನಾಗಿತ್ತು ಪಾಯಸ